ನಾನು ಬಾಲ್ಯದಲ್ಲಿದ್ದಾಗ ಆಟ ಆಡ್ತಿದಿದ್ದ ಆಟ ಅಂದರೆ ಅಳ್ಗುಳಿ ಮನೆ ಕುಂಟೆಪಿಲ್ಲೆ ಲಗೋರಿ ಆಮೇಲೆ ಕ್ಯಾರಮ್ ಬೋರ್ಡು ಆಮೇಲೆ ಮರಕೋತಿ ಆಟ ಆಮೇಲೆ ತುಂಬ ಆಟಾಡಿದ್ದೀನಿ ತುಂಬಾ ಎಕ್ಸ್ಪರಿಮೆಂಟಿದೆ ತುಂಬ ಖುಷಿ ಕೊಡುತ್ತೆ ಆಟಗಳು ತುಂಬ ತುಂಬ ಚೆನ್ನಾಗಿರತ್ತೆ ಆಟ ಅಂದರೆ ತುಂಬ ಇಷ್ಟಪಡ್ತೀನಿ ಆಟಗಳನ್ನೆಲ್ಲ ತುಂಬ ತುಂಬ ಚೆನ್ನಾಗಿರತ್ತೆ ಹಾಗಾಗಿ ತುಂಬ ಇಷ್ಟ ನನಗೆ ಅಳ್ಗುಳಿ ಮನೆ ಅದರಲ್ಲೂ ಕುಂಟೆಪಿಲ್ಲೆ ಅಂತು ತುಂಬ ಖುಷಿ ಕೊಡುತ್ತೆ ಒಬ್ರ ಆದ್ಮೇಲೆ ಒಬ್ರ ಔಟಾಗಿ ಒಬ್ಬರು ಬಂದು ಮೂಲೇಲಿ ಕುತ್ಕೊಂಡು ಅಳ್ತಾ ಇರ್ತಾರೆ ಏ ನಾನು ಔಟ್ ಆದ್ನಲ್ಲ ಅಂತ ಹೇಳಿ ಅಳ್ತಿರ್ತರೆ ನನ್ನಿದ್ರಲ್ಲಿ ಅಂತು ನನ್ನ ಫ್ರೆಂಡ್ಸ್ ಅಂತು ತುಂಬ ಅತ್ತಿದ್ದಾರೆ ಇನ್ನ ಯಶು ವಿನ್ ಆಗ್ಬಿಟ್ಟಳು ನಾನು ಸೋತೊಗ್ಬಿಟ್ಟೆ ಈಗೇನು ಮಾಡೋದು ಹಾಗೆ ಹೀಗೆ ಅಂದ್ಕೊಂಡು ಅಳ್ತಾ ಕೂತಿರ್ತಾರೆ ತುಂಬಾ ಖುಷಿ ಕೊಟ್ಟಿದೆ ಬಾಲ್ಯದಲ್ಲಿ ತುಂಬ ಈ ಫ್ರೆಂಡ್ಸ್ ಜೊತೆ ಜಾಸ್ತಿ ಇದ್ದಿದ್ದೆ ಜಾಸ್ತಿ ಖುಷಿ ಕೊಟ್ಟಿದೆ ನನಗೆ ಇನ್ನೇನಿಲ್ಲ ಆಟದಲ್ಲಂತಲ್ಲ ಫ್ರೆಂಡ್ಸ್ ಜೊತೆಲಿ ಇದ್ದಿದ್ದು ತುಂಬ ಖುಷಿ ಕೊಟ್ಟಿದೆ ನನಗೆ